ಕನ್ನಡ ಭಾಷೆಯಲ್ಲಿ ಯಾವೆಲ್ಲ ಹೊಸ ಶಬ್ದಗಳಿದ್ದಾವಂದ್ರೆ ಬಾರೋ ಕೂತ್ಕೋ ಹೋಗೋ ನಿಂತುಕೋ ಮಲ್ಕೋ ಎಗರು ಬಗ್ಗು ಕೆರ್ಕೋ ಪರ್ಚ್ಕೋ ನಿಂತುಕೋ ಒರ್ಕೋ ಹೆಗ್ಗಣ ಪಿಚ್ಕಕ್ಳಿ ಬಲ್ಲಿ ಬುಕ್ಕು ಹಲ್ಲಿ ಕಾಕಾ ತಟ್ಟೆ ತಟ್ಟಿ ಕೆರ ಈಚಿಕಿ ಧುಮುಕು